ದೇಶದಲ್ಲಿ ಆಸ್ಪತ್ರೆಗಳು ತುಂಬ ಆಗಿದೆ ಅದರಲ್ಲಿ ಎಲ್ಲರೂ ದುಡ್ಡಿಗೆ ಅಂತಲೇ ನಿಂತಿದ್ದಾರೆ ಆಸ್ಪೆಟಲಲ್ಲಿ ಮುಂಚೆ ಇದ್ದ ಆಸ್ಪಿಟಲ್ಗು ಇವಾಗ ಇರೋ ಆಸ್ಪಿಟಲ್ಗು ತುಂಬ ಡಿಫ್ರೆನ್ಸಸ್ ಇದೆ ಹೇಳೋಕೆ ಹೋದರೆ ತುಂಬ ಆಗುತ್ತೆ ಆಸ್ಪೆಟಲಲ್ಲಿ ಸುಮ್ಮ ಸುಮ್ಮನೆ ಇವಾಗ ಇರೋದೇನೆಂದರೆ ಸುಮ್ನೆ ಸುಮ್ಮನೆ ಇಲ್ಲದೇ ಇರೋನು ಇಲ್ಲದೇ ಇರೋ ಕಾಯಿಲೆಗಳನ್ನು ಇದೆ ಅಂತ ಬಿಲ್ ಹಾಕ್ತಾರೆ ಮತ್ತೆ ಸುಮ್ಮನೆ ಅದರಲ್ಲಿ ಆಸ್ಪಿಟಲಲ್ಲಿ ಫುಡ್ ಪೇಷೆಂಟ್ಗೆ ಅವರೇ ಫುಡ್ ಪ್ರೊವೈಡ್ ಮಾಡಬೇಕು ಈ ಥರ ಎಲ್ಲ ಹೇಳಿ ಅದರಲ್ಲೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಆ ಫುಡ್ ಸ್ವಲ್ಪನೂ ಚೆನ್ನಾಗಿರಲ್ಲ ಆದರೂ ಅವರೇ ಕೊಡಬೇಕಂತ ಹೇಳ್ತಾರೆ ಮನೆಯಿಂದಲೂ ಫುಡ್ ತಗೊಂಡೋಗೋಕ್ಕೆ ಇರಲ್ಲ ಹಾಗೂ ಈ ಪ್ರೈವೇಟ್ ಆಸ್ಪೆಟಲ್ಗಳಲ್ಲಿ ಕ್ಲೀನಾಗಿ ಕ್ಲೀನಿರುತ್ತೆ ಆದರೆ ಪೇಷೆಂಟನ್ನು ನೋಡೋ ಬಿಡೋದೆ ಇಲ್ಲ ಪಾಸ್ ಬೇಕು ಅದು ಆ ಥರ ಎಲ್ಲ ರೀಸನ್ಸ್ ಕೊಡ್ತಾರೆ ಗೌರ್ನಮೆಂಟ್ ಆಸ್ಪೆಟಲ್ ಪ್ರೈವೇಟ್ಗಿಂತ ಚೆನ್ನಾಗೆ ಇರುತ್ತೆ ಆದರೆ ಜನಗಳು ಹೋಗೊಲ್ಲ ಗೋರ್ಮೆಂಟ್ ಆಸ್ಪೆಟಲ್ಗೆ ತುಂಬ ಕಡಿಮೆ ಹೋಗೋದು ಗೌರ್ನಮೆಂಟ್ ಎಲ್ಲ ಪ್ರೈವೇಟ್ ಪ್ರೈವೇಟ್ ಅಂತ ಹೇಳ್ತಾರೆ ನಾವು ಸಹ ಗೌರ್ನಮೆಂಟು ಹೋಗಲ್ಲ ಏತಕ್ಕೆ ಅಂತ ಗೊತ್ತಿಲ್ಲ ಆದರೆ ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇರ್ತಾರೆ ಆದರೂ ಎಲ್ಲ ಪ್ರೈವೇಟ್ ಪ್ರೈವೇಟ್ ಅಂತ ಹೇಳ್ತೀವಿ ಆಸ್ಪೆಟಲ್ಸ್ ಗೌರ್ಮೆಂಟ್ಗಿಂತ ಪ್ರೈವೇಟ್ಗೆ ತುಂಬ ಜಾಸ್ತಿ ಡಿಮ್ಯಾಂಡ್ಸಿದೆ ಹಾಗೂ ಅದರಲ್ಲಿ ಬರೀ ದುಡ್ಡು ಅಂತಲೇ ಹೇಳ್ತಾರೆ ಇಲ್ಲದೇ ಇರೋ ಕಾಯಿಲೆನ ಅವರೇ ಸೃಷ್ಟಿ ಮಾಡಿ ಇದಿದೆ ಸುಮ್ನೆ ಸುಮ್ಮನೆ ಪ್ರೈವೇಟ್ ಆಸ್ಪೆಟಲ್ಸಲ್ಲಿ ನಿಮ್ಗೆ ಅದಿದೆ ಪ್ರಾಬ್ಲಮ್ಸಿದೆ ಇದು ಸ್ಕ್ಯಾನಿಂಗ್ ಮಾಡಿ ಅದು ಸ್ಕ್ಯಾನಿಂಗ್ಸ್ ಅದು ಮಾಡಿಸಿ ರಿಟನ್ ಬನ್ನಿ ಒನ್ ವೀಕ್ ಬಿಟ್ಕೊಂಡು ಆ ಥರ ಎಲ್ಲ ಹೇಳಿ ತುಂಬ ಸುಲಿಗೆ ಅಂತಲೇ ಹೇಳ್ಬೋದು ಮಾಡ್ತಾರೆ ಆಸ್ಪೆಟಲ್ಸಲ್ಲಿ ಮೈನಾಗಿ ಆಸ್ಪೆಟಲ್ಸಲ್ಲಿ ತುಂಬ ತುಂಬ ಅತಿ ಈಗ ದುಡ್ಡು ತುಂಬ ಜಾಸ್ತಿಯಾಗಿದೆ ಮುಂಚೆ ಥರ ಕಡಿಮೆ ಅಲ್ಲ ಅದು ಫೀಸ್ ಬ ಒಂದು ರೂಮ್ ಚಾರ್ಜಸ್ ಬೆಡ್ ಚಾರ್ಜಸ್ ಅದರಲ್ಲೂ ರೂಮ್ ತುಂಬ ಪ್ರೈವೇಟಲ್ಲಿ ತುಂಬ ಇದೆ ವಿ ಐ ಪಿ ವಿ ವಿ ಐ ಪಿ ಆ ಥರಯೆಲ್ಲ ತುಂಬ ಇದೆ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ದುಡ್ಡು ಮೈನು ನಮ್ಮ ದೇಶದಲ್ಲಿ ಆಸ್ಪತ್ರೆಯಲ್ಲಿ ತುಂಬ ದುಡ್ಡು ಈಗ ತುಂಬ ಜಾಸ್ತಿಯಿದೆ ಅಂತ ಹೇಳ್ಬೋದು ತುಂಬ ಜಾಸ್ತಿ ಇಸ್ಕೊಳ್ತಾರೆ ಫೀಸು ಆಸ್ಪೆಟಲ್ಸಲ್ಲಿ ಗೌರ್ಮೆಂಟ್ ಆಸ್ಪೆಟಲ್ಸಲ್ಲಿ ಒಂದೊಂದ್ ಕಡೆ ಈ ಕ್ಲೀನಾಗಿ ಈ ಪ್ರೊವೈಡ್ ಮಾಡಲ್ಲ ಇದಿ ಅಂದರೆ ಯಾವ ಥರ ಅಂದರೆ ಅದು ಕ್ಲೀನಾಗಿ ಇದು ಮಾಡಲ್ಲ ಗೈಡೆನ್ಸ್ ನಮಗೆ ಕ್ಲೀನಾಗಿ ಹೇಳಲ್ಲ ಏನು ಮಾಡಬೇಕು ಏನು ತಗೋಬೇಕು ಅವ್ರು ಸುಮ್ಮನೆ ನೆಕ್ಸ್ಟ್ ಟೈಮ್ ಬರ್ತಾರೆ ಅಂತಲೇ ಏನಾದರೂ ಹೇಳಿ ಇಲ್ಲಿ ಆಗಲ್ಲ ಕಳಿಸಿಬಿಡ್ತಾರೆ ಆ ಥರ ತುಂಬ ಆಗಿದೆ ಕಳಿಸಿಬಿಡೋದು ಇಲ್ಲ ಏನಿಲ್ಲ ನಿಮಗೆ ಆ ಥರ ಹೇಳಿ ಇದು ಮಾಡೋದು ದೊಡ್ಡ ದೊಡ್ಡ ಹಾಸ್ಪಿಟ್ ಗೌರ್ಮೆಂಟ್ ಪರವಾಗಿಲ್ಲ ಆದರೆ ಈ ಏರಿಯಾಗಳಲ್ಲಿ ಇರತ್ತೆ ಚಿಕ್ಕ ಚಿಕ್ಕದು ಆಸ್ಪೆಟಲ್ಸ್ ಗೌರ್ಮೆಂಟ್ ಗವರ್ನಮೆಂಟ್ ಹಾಸ್ಪಿಟ ಅದು ತುಂಬ ಈ ಥರ ತುಂಬ ಆಗುತ್ತೆ ಏನಿಲ್ಲ ಆದ್ರುತ್ತೆ ಎಲ್ಲೋ ಒಂದೊಂದು ಕಡೆ ಆಗ್ಬೋದು ಆದರೂ ಇದೆಲ್ಲ ಸ್ಟಾಪ್ ಆಗಬೇಕು ಕೋವಿಡ್ ಈಗ ಟ್ವೆಂಟಿ ಟ್ವೆಂಟಿಯಲ್ಲಿ ಬಂದಿತ್ತು ಅದಂತೂ ಫುಲ್ಲು ಕೋವಿಡ್ ಬಂದಾದಮೇಲೆ ಅಂತೂ ಇನ್ನು ದುಡ್ಡಿಗೆ ನಿಂತ್ಬಿಟ್ಟರು ಎಲ್ಲ ಆಸ್ಪೆಟಲ್ಸಲ್ಲಿ ಅದು ಬರ ತುಂಬ ಜಾಸ್ತಿ ಕೋವಿಡ್ಯಿಂದ ತುಂಬ ಜನ ಮೃತಪಟ್ಟಿದ್ದಾರೆ ಕೋವಿಡಿಂದ ಅದರಲ್ಲೂ ಎಷ್ಟೋ ಜನಕ್ಕೆ ಆಕ್ಸಿಜನ್ ಬೆಡ್ ಸಪ್ಲೈಸಿಲ್ಲದೇ ಅಡ್ಮಿಟೇ ಮಾಡಿಕೊಂಡಿಲ್ಲ ಆಸ್ಪೆಟಲ್ಸಲ್ಲಿ ಕೋವಿಡ್ ಟೈಮಲ್ಲಿ ಬೆಡ್ಸ್ ಇಲ್ಲ ಅಂತ ತುಂಬ ಜನಾನ ಕಳಿಸಿದ್ದಾರೆ ಬಹುಶಃ ಅವ್ರನ್ನ ಹೇಗೋ ಮಾಡ್ಬೋದಿತ್ತು ಮೆಡಿಸನ್ಸ್ ಅವರೇನು ಮಾಡೋಕ್ಕಾಗಿಲ್ಲ ಆದರೆ ಈ ಬೆಡ್ ಸಮಸ್ಯೆ ತುಂಬ ಕೋವಿಡ್ ಟೈಮಲ್ಲಿ ಸಾಂಕ್ರಾಮಿಕ ಸಂದರ್ಭ್ದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇದು ತುಂಬ ಹಾಗೆ ಆಗಿದೆ ಅದರಿಂದ ತುಂಬ ವಾಸ್ತವಿಕವಾಗಿ ಇರೋ ಪ್ರದೇಶದಲ್ಲಿ ವೈದ್ಯಕೀಯ ವ್ಯವಸ್ಥೆ ತುಂಬ ಕಡಿಮೆಯಿದೆ ಈ ವಾಸವಿ ವಾಸವಿರುವ ನೀವು ವ ನಾವು ವಾಸವಿರುವ ಸ್ಥಳದಲ್ಲಿ ವೈದ್ಯಕೀಯಗೆ ಏನು ಸಮಸ್ಯೆ ಏನಪ್ಪ ಇಲ್ಲ ತುಂಬ ಆಸ್ಪೆಟಲ್ಸ್ಗಳಿವೆ ಆದರೆ ಡಾಕ್ಟರ್ಸ್ ಬರೀ ಈ ಅಮೌಂಟ್ ತುಂಬ ಫೀಸ್ ಲಕ್ಷ ತುಂಬೋದು ಜಾಸ್ತಿಯಿದೆ ಈ ವಿಲೇಜ್ ಹಳ್ಳಿ ಅಲ್ಲಿ ಆಸ್ಪೆಟಲ್ಸ್ ಬೇಕಾಗಿದೆ ಅಲ್ಲಿ ಒಂದು ಗವರ್ನಮೆಂಟ್ ಆಸ್ಪೆಟಲ್ ಬಿಟ್ಟರೆ ಬೇರೇನಿರಲ್ಲ ಆ ಗವರ್ನಮೆಂಟ್ ಆಸ್ಪೆಟಲ್ ಇದ್ದರೂ ಅಲ್ಲಿ ಕ್ಲೀನಾಗಿ ಮೇಂಟೇನ್ ಮಾಡ್ತಾಯಿಲ್ಲ ಅಂತ ಹೇಳ್ಬೋದು ಈ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಆಸ್ಪೆಟಲ್ಸ್ನ ಕ್ಲೀನಾಗಿ ಮೇಂಟೇನ್ ಮಾಡ್ತಾಯಿಲ್ಲ ಅಂತ ಹೇಳ್ಬೋದು ಒಂದೊಂದ್ ಕಡೆ ಮಾಡ್ತಾರೆ ಒಂದೊದ್ ಕಡೆ ಯಾರು ಇರೋದೇ ಇಲ್ಲ ಡಾಕ್ಟರ್ಸ್ ಇರಲ್ಲ ಒದೊಂದ್ ಸಲ ಆ ಥರಯೆಲ್ಲ ತುಂಬ ಆಗಿದೆ ಪೇಷೆಂಟ್ಸ್ಗೆ ಕ್ಲೀನಾಗಿ ರೆಸ್ಪಾನ್ಸ್ ಮಾಡಬೇಕು ಹಳ್ಳಿಗಳಲ್ಲಿ ಮೈಸೂರಲ್ಲೇನು ಒಂದಿಲ್ಲ ಅಂದರೆ ಇನ್ನೊಂದಿರುತ್ತೆ ತುಂಬ ಗೌರ್ಮೆಂಟ್ ಇಲ್ಲಂದರೆ ಪ್ರೈವೇಟ್ ಹೋಗ್ಬೋದು ಆದರೆ ವಿಲೇಜಸ್ ಹಳ್ಳಿಗಳಲ್ಲಿ ಆಸ್ಪೆಟಲ್ಸ್ ತುಂಬ ಮುಖ್ಯವಾಗಿದೆ ಅವರು ಅಲ್ಲಿಂದ ಈಗ ಎಮರ್ಜೆನ್ಸಿ ಆಯಿತು ಅಂದರೆ ಅಲ್ಲಿಂದ ಇಲ್ಲಿಗೆ ಬರುವಷ್ಟ್ರಲ್ಲೇನೆ ಒಬ್ಬೊಬ್ಬರು ತಿರು ಇದಾಗಿರ್ತಾರೆ ಆದ್ದರಿಂದ ಹಳ್ಳಿಗಳಲ್ಲಿ ಜಾಸ್ತಿ ಆಸ್ಪೆಟಲ್ಸ್ ಹಾಗು ವೆಲ್ ಡಾಕ್ಟರ್ಸ್ ಬೇಕಾಗಿದ್ದಾರೆ ಅವರು ಕಳಿಸ್ತಾರೆ ಇಲ್ಲಿ ಆಗಲ್ಲ ಹಳ್ಳಿಗಳಲ್ಲಿ ಇಲ್ಲಿ ಆಗಲ್ಲ ಸಿಟಿಗೆ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಇಲ್ಲಿ ಆಗಲ್ಲ ಆ ಥರಯೆಲ್ಲ ಹೇಳ್ತಾರೆ ಅದು ಕಡಿಮೆ ಆಗ್ಬೇಕು ಫಸ್ಟು ಅದು ಕಡಿಮೆ ಆಯಿತು ಅಂದರೆ ಆಲ್ಮೋಶ್ಟ್ ಅಲ್ಲಿ ಏನು ಅಂತ ಅಷ್ಟು ಪ್ರಾಬ್ಲಮ್ ಇರಲ್ಲ ಅನ್ನಿಸುತ್ತೆ ಮಷೀನ್ಸ್ಗಳಿರಲ್ಲ ಬೆಡ್ಸ್ ಪ್ರೊವೈಡ್ಸ್ ಇರಲ್ಲ ವಿಲೇಜ್ಸಲ್ಲಿ ಆಸ್ಪೆಟಲ್ಸು ಅದೆಲ್ಲ ಕಡಿಮೆ ಆಗಬೇಕು ತೀರಾ ಎಮರ್ಜೆನ್ಸಿ ಆಯಿತಂದ್ರೆ ಅವರು ಹೋಗೋದಕ್ಕೆ ಆಗಲ್ಲ ಅಲ್ವ ಎಷ್ಟೊಂದು ಪ್ರಾಣಗಳು ಕಳ್ಕೊಳ್ಳಬೇಕಾಗುತ್ತೆ ಎಷ್ಟೊಂದು ಕಳೆದೋಗಿದೆ ಆದ್ದರಿಂದ ಹಳ್ಳಿಗಳಲ್ಲಿ ಜಾಸ್ತಿ ಆಸ್ಪತ್ರೆ ಲಭ್ಯ ಬೇಕು ಗವರ್ನಮೆಂಟ್ ಕ್ಲೀನಾಗಿ ಗವರ್ನಮೆಂಟ್ ಆಸ್ಪೆಟ್ಕೋಬೇಕು ಅವ್ರು ಕ್ಲೀನಾಗಿ ಇಟ್ಕೊಳ್ತಾಯಿಲ್ಲ ಒಂದೊಂದು ಕಡೆ ಇಟ್ಕೊಳ್ತಾರೆ ಒಂದೊಂದು ಕಡೆ ಇಟ್ಕೊಳೋಲ್ಲ ಹಾಸ್ಪಿಟಲಲ್ಲಿ ಎಲ್ಲಿ ಕ್ಲೀನಾಗಿಟ್ಕೊಬೇಕು ಮೈನಾಗಿ ಇಲ್ಲಿ ಸಿಟೀಲಿ ತುಂಬ ಆಸ್ಪೆಟಲ್ಸಿದೆ ನಮಗೆ ಒಂದಲ್ಲ ಒಂದು ಸಿಗುತ್ತೆ ಆದರೆ ಹಳ್ಳೀಲಿ ಹಾಗಲ್ಲ ಇದರಿಂದ ಹಳ್ಳೀಲಿ ಹೋಗಬೇಕು ಸಿಟೀಸ್ ಇಂಪ್ರೂಮೆಂಟ್ ಆಗಬೇಕು ನಮ್ಮ ದೇಶದಲ್ಲಿ ಆಸ್ಪತ್ರೆಗಳು ಕೋವಿಡ್ ಟೈಮಲ್ಲಿ ತುಂಬ ಬೆಡ್ಸ್ ಅದೇ ಬೆಡ್ಸ್ ಇಲ್ಲದೇ ಎಷ್ಟೊಂದು ಜನ ಹೋಗಿದ್ದಾರೆ ಬೇರೆ ದೇಶಗಳಲ್ಲಿ ಯಾವುದು ಒಂದು ದೇಶಗಳಲ್ಲಿ ಈ ಆರೋಗ್ಯ ಆಸ್ಪತ್ರೆಯಲ್ಲಿ ಆರೋಗ್ಯ ಆಸ್ಪತ್ರೆಗಳಲ್ಲಿ ಫ್ರೀ ದುಡ್ಡು ಒಂದು ರೂಪಾಯಿ ಈಸ್ಕೊಳ್ಳದೇ ಎಲ್ಲ ಮಾಡ್ತಾರೆ ಆ ಥರ ನಮ್ಮ ನಮ್ಮ ದೇಶದಲ್ಲೂ ಸಹ ಆ ಥರ ಒಂದು ಬರಬೇಕು ದುಡ್ಡು ಸ್ವಲ್ಪ ಜಾಸ್ತಿಯಿದೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಇದೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಮೈನಾಗಿ ಅದೇ ಸ್ವಲ್ಪ ಆಮೇಲೆ ಡಾಕ್ಟರ್ಸ್ಗಳು ಈಗ ಅಷ್ಟೊಂದು ಮುಂಚಿನ ಥರ ಫುಲ್ಲು ಎಜುಕೇಟೆಡ್ಸ್ ಆ ಥರ ಏನು ಅನ್ನಿಸೋದೆಯಿಲ್ಲ ಫುಲ್ಲು ಏನೇ ಕ್ಲೀನಾಗಿ ಮುಂಚೆಯೆಲ್ಲ ಕೈ ಹಿಡ್ಕೊಂಡು ನಾಲಿಗೇನ ಓಪನ್ ಮಾಡಿಸಿ ಎಲ್ಲ ಎಲ್ಲ ನೋಡ್ತಾಯಿದ್ದರು ಈಗ ಆ ಥರ ಇಲ್ಲ ಇವಾಗ ಟಚ್ ಮಾಡೋಕ್ಕೂ ಇದ್ಮಾಡ್ತಾರೆ ಕ್ಲೀನಾಗಿ ಏನೂ ಇದ್ಮಾಡ್ತಾಯಿಲ್ಲ ಡಾಕ್ಟರ್ಸ್ ಆಸ್ಪೆಟಲ್ಸಲ್ಲಿ ಸುಮ್ನೆ ಸುಮ್ಮನೆ ಇಲ್ಲದೇ ಇದ್ದರೂನು ಇದೆ ಅಂತ ಹೇಳ್ತಾರೆ ಹೇಳಿ ಇದು ಮಾಡ್ತಾರೆ ಅದು ಮೈನಾಗಿ ಸ್ಟಾಪ್ ಆಗಬೇಕು ನಮ್ಮ ದೇಶದಲ್ಲಿ ಈಗ ಮುಂಚಿನ ಥರ ಇಲ್ಲವೇ ಡಾಕ್ಟರ್ಸ್ ಇಲ್ಲ ಅದಕ್ಕೆ ಬೆಡ್ಸ್ ಕೂಡ ಪ್ರೊವೈಡ್ಸ್ ಇಲ್ಲ ಗವರ್ನಮೆಂಟ್ ಹಾಸ್ಪಿಟಲಲ್ಲಿ ಇದಕ್ಕೆ ಉದಾಹರಣೆನೇ ಕೋವಿಡ್ ಕೋವಿಡ್ ಟೈಮಲ್ಲಿ ತುಂಬ ಜನ ತೀರಿ ಹೋ ಇದಾಗಿದ್ದಾರೆ ಎಕ್ಸ್ಪಯರ್ ಆಗಿದ್ದಾರೆ ಕೇವಲ ಬೆಡ್ ಹಾಗು ಚಿಕಿತ್ಸೆ ಇಲ್ಲದೆ ಚಿಕಿತ್ಸೆ ಇಲ್ಲದೆ ತುಂಬ ಜನ ಇದಾಗಿದ್ದಾರೆ ಇದು ಮುಂಚೆ ಮುಂದೆ ಇದು ಹಿಂದೆ ಆಗಿದೆ ಆದರೆ ಮುಂದೆ ಈ ಥರ ಆಗ್ಬಾರ್ದಂದರೆ ಎಲ್ತ್ ಆರೋಗ್ಯ ಮುಖ್ಯ ಅದರಿಂದ ಆಸ್ಪತ್ರೆಗಳನ್ನು ಕ್ಲೀನಾಗಿ ಮೇಯ್ನ್ಟೇನ್ ಮಾಡಿದರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಅನ್ನಿಸುತ್ತೆ ಮೈನಾಗಿ ಆಸ್ಪತ್ರೆ ಎಲ್ಲ ಕ್ಲೀನಾಗಿದ್ರೆ ಡಾಕ್ಟರ್ಸ್ ಸಹ ದುಡ್ಡಿಗೆ ನಿಂತುಕೊಳ್ದೆ ಕ್ಲೀನಾಗಿ ಪೇಷೆಂಟ್ಸ್ಗೆ ನೋಡಬೇಕು